ನನಗೆ ಏನೆಂದ್ರೆ ಫ್ರೀ ಟೈಮ್ ಸಿಕ್ಕಾಗೆಲ್ಲ ಟ್ರಕ್ಕಿಂಗ್ ಹೋಗಬೇಕು ಅನ್ನೋದು ತುಂಬ ಆಸೆ ಹಾಗಾಗಿ ನಮ್ಮ ಫ್ರೆಂಡ್ಸ್ ಎಲ್ಲ ಯಾರೇ ಆಗ್ಲಿ ಟ್ರಕ್ಕಿಂಗ್ ಏನಾದ್ರೂ ಹರೆಂಜ್ ಮಾಡಿದಾಗ ನನ್ನ ಇನ್ವೈಟ್ ಮಾಡ್ತಾರೆ ನಾವು ಹೋಗ್ತೀವಿ ನಾನು ತುಂಬ ಸ್ಥಳದಲ್ಲಿ ಟ್ರಕ್ಕಿಂಗ್ ಹೋದಾಗ ಕೆಲವೊಂದು ಸ್ಥಳದಲ್ಲಿ ಕಸ ಹಾಕಿರ್ತಾರೆ ನೈರ್ಮಲ್ಯ ಮಾಡಿರ್ತಾರೆ ಬಟ್ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಕೈಯಲ್ಲಿ ಆದ್ರೆ ಅಲ್ಲಿ ಸ್ವಲ್ಪ ಜಾಗ್ದಲ್ಲಿ ಏನಾದ್ರೂ ಕಡಿಮೆ ಕಸ ಇದ್ದರೆ ಕ್ಲೀನ್ ಮಾಡ್ತೀವಿ ಬಟ್ ತುಂಬ ಕಸ ಇದ್ದಾಗ ನಾವು ಕ್ಲೀನ್ ಮಾಡಕೆ ಆಗಲ್ಲ ಯಾಕೆಂದ್ರೆ ನಾವು ಹೋಗಿರೋ ಬೇರೆ ಉದ್ದೇಶಕ್ಕೆ ಹೋಗಿರ್ತಿವಿ ಅಲ್ಲಿ ನಾವು ಅಲ್ಲೆಲ್ಲ ಕ್ಲೀನ್ ಮಾಡಿಕೊಳ್ಳೋಕೆ ಟೈಮ್ ಸಾಕಾಗೊಲ್ಲ ಅಂತ ನಾವು ಮಾಡಕೆ ಹೋಗಲ್ಲ ಬಟ್ ನಾವು ಏನಾದರೂ ಹೋದಾಗ ನಾವು ತುಂಬ ಏನಂದ್ರೆ ಪ್ಲಾಸ್ಟಿಕನ್ನ ಕ್ಯಾರಿ ಮಾಡೋದಿಲ್ಲ ಮತ್ತೆ ಪ್ಲಾಸ್ಟಿಕ್ ಬಾಟಲನ್ನ ಸಹ ನಾವು ತೊಗೊಂಡು ಹೋಗೋದಿಲ್ಲ ನಮಗೆ ಏನು ಬೇಕು ಫ್ರೂಟ್ಸ್ ಆಗಿರ್ಬೋದು ಬಿಸ್ಕೆಟ್ ಆಗಿರ್ಬೋದು ಎಲ್ಲಾ ಕ್ಲೀನಲ್ಲಿ ಒಂದು ಬಾಕ್ಸಲ್ಲಿ ಪ್ಯಾಕ್ ಮಾಡಿಕೊಂಡು ನಾವು ಹೋಗ್ತೀವಿ ಮತ್ತು ಅಲ್ ಏನೂ ಬಿಸಾಡೋದ ಬೈ ಬಿಸಾಡಲ್ಲ ಅಲ್ಲೇನಾದರೂ ಎರಡೋ ಮೂರೋ ಪೇಪರನ್ನ ಸಿಕ್ಕರೂ ಕೂಡ ನಾವು ಕ್ಯಾರಿ ಮಾಡಿ ಎಲ್ಲಾದರೂ ಬೇರೆ ಕಡೆ ಬರ್ತಾ ಡಸ್ಟ್ಬಿನ್ ಇದ್ರೆ ಅಲ್ಲಿ ಹಾಕಿ ಬರ್ತೀವಿ ನಾವು ಏನಾದರೂ ಆಲ್ಮೋಸ್ಟ್ ಆಲ್ ಟ್ರಿಪ್ ಹೋಗ್ತಿದಿವಿ ಅಂದರೆ ಪ್ಲಾಸ್ಟಿಕನ ತುಂಬ ಹವೈಡ್ ಮಾಡೋದಕ್ಕೆ ನಾವು ನೋಡ್ತೀವಿ